ಕೆಲವು ದಿನಗಳ ಹಿಂದೆ ದೇವಸ್ಥಾನಕ್ಕೆ ಹೋಗಿದ್ದೆ ತಿರುಪತಿಗೆ ಅಲ್ಲಿ ಸುಂದರವಾಗಿ ವಾತಾವರಣಗಳಿತ್ತು ಅದರಿಂದ ವ ಗಿಡ ಮರ ಗುಡ್ಡ ಬೆಟ್ಟಗಳೆಲ್ಲ ವೀಕ್ಷಣೆ ಮಾ ನೋಡಿದ್ವಿ ಹಂಗಾಗಿ ಸೊ ದೇವಸ್ಥಾನವ ಸು ಮೆಟ್ಲುಗಳು ಹತ್ತದು ಅದ್ರಿಂದ ಸುಂದರವಾಗಿ ದೇವಸ್ಥಾನ್ಗಳೆಲ್ಲ ನೋಡಿದ್ವಿ ಗೋ ಗೋಲ್ಡನ್ ಟೆಂಪಲ್ಲಂತ ದೇವಸ್ಥಾನ ಇದೆ ಅಲ್ಲೂ ಹೋಗಿದ್ವಿ ಆ ದೇವಸ್ಥಾನ್ದಲ್ಲಿ ಹೊ ಎಷ್ಟು ಸಾವ್ರಾರು ಕಿಲೋ ಮೀಟರ್ ನಡ್ಕೊಂಡೋಗಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಬಂಗಾರದ ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು